ನಮ್ಮ ರಾಜ್ಯದಲ್ಲಿ ಸಾರಿಗೆ ಬಸ್ಗೇನು ತೊಂದರೆ ಇಲ್ಲ ನನ್ನ ಪ್ರಕಾರ ಯಾಕೆಂದರೆ ಎಲ್ಲ ಹಳೆ ಹಳ್ಳಿಗೂ ಬಸ್ಗಳಿದ್ದಾವೆ ಸಾರಿಗೆ ಸಾರಿಗೆ ಇದ್ದಾವೆ ಯಾವುದೇ ಒಂದು ಟ ಕರೆಕ್ಟ್ ಸಮ್ಯದಲ್ಲಿ ಬಂದಿಲ್ಲ ಕರೆಕ್ಟ್ ಸಮ್ಯಕ್ಕೆ ಬರುತ್ತೆ ಯಾವುದೇ ಇದ್ದಿಲ್ಲ ಈಗಿನ ಈವಾಗ ಸಿಚುವೇಷನಲ್ಲಿ ಬಂತು ಘ ನಮ್ಮ ಗೌರ್ಮೆಂಟ್ ಸರ್ಕಾರದದಿಂದ ಇದು ಬಂದಿದೆ ಫ್ರೀ ಫ್ರೀಯಾಗಿ ಚಾಲನೆ ಮಾಡೋದು ಬಂದಿದೆ ಮಹಿಳೆಯರಿಗೆ ಆದ್ದರಿಂದ ಅವ್ರಿಗೂ ಅನುಕೂಲ ಆಗುತ್ತೆ ಅವರು ಮನೇಲಿ ಇದ್ದು ಇದ್ದುಇದ್ದು ಅವ್ರ್ಗೆ ಬೇಸರಾಗಿ ಎಲ್ಲ ಕಡೆ ಸುತ್ತಾಡುತ್ತಾ ಇದ್ದಾರೆ ಸಾರಿಗೆ ವ್ಯವಸ್ಥೆಯು ಫರ್ಸ್ಟ್ ಪ್ರಮುಖವಾಗಿ ಯಾವೂರ ಕಡೆಗೆ ಉತ್ತಮ ಅಂದರೆ ಈ ಕಾಲೇಜ್ ಅವರಿಗೆ ಮತ್ತು ಕೆಲಸಗಾರರಿಗೆ ಕೂಲಿ ಕಾರ್ಮಿಕರಿಗೆ ಒಂದು ಕಡಿಮೆ ದರದಲ್ಲಿ ಮತ್ತು ಕರೆಕ್ಟ್ ಸಮಯದಲ್ಲಿ ಪ್ರತಿ ಪ್ರತಿ ದಿನ ಅವ್ರ ಸಮಯನ ಫಾಲೋ ಮೆಂಟೈನ್ ಮಾಡೋದು ಇರುತ್ತದಲ್ಲ ತುಂಬ ಕಷ್ಟ ಅದು ಪರವಾಗಿಲ್ಲ ನಮ್ಮ ನನ್ನ ಪ್ರಕಾರ ಸಾರಿಗೆ ವ್ಯವಸ್ಥೆ ತುಂಬ ಅದ್ಭುತವಾಗಿದೆ ನಮ್ಮ ದೇದಶಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಉತ್ತಮವಾಗಿದೆ